ಯೋಗದಿಂದ ಮೊದಲು ನಾನು ಏಕಾಗ್ರತೆ ಕಡಿಮೆ ಇತ್ತು ಇವಾಗ ಜಾಸ್ತಿ ಇದೆ ಕೈಕಾಲು ನೋವು ಇರ್ತಾಯಿತ್ತು ಈವಾಗ ಯಾವುದೇ ಪ್ರಾಬ್ಲಮ್ ಇಲ್ಲ ನಾನು ದಪ್ಪ ಇದ್ದೆ ಇವಾಗ ಮೊದ್ಲಿನ ದಪ್ಪ ಇಲ್ಲ ಹೊಟ್ಟೆ ಮುಂದೆ ಬಂದಿತ್ತು ತುಂಬ ಹಿಂಸೆ ಅನುಭವಿಸ್ತಿದ್ದೆ ಇವಾಗ ಯಾವುದೂ ಇಲ್ಲ ಆರಾಮವಾಗಿ ತುಂಬ ಚೆನ್ನಾಗಿ ಇದ್ದೀನಿ ಈಗಲೂ ತುಂಬ ಕೆಲಸ ಮಾಡ್ತೀನಿ ಮೊದಲು ಕೆಲಸ ಮಾಡ್ಬೇಕೆಂದರೆ ಆಗ್ತಾಯಿರಲಿಲ್ಲ ಸುಸ್ತಾಗ್ತಾಯಿತ್ತು ಇವಾಗ ಆರೋಗ್ಯವಾಗಿದ್ದೀನಿ ಪದೆ ಪದೆ ಕೆಮ್ಮು ಜ್ವರ ತಲೆನೋವು ಅನ್ನೋದು ಇರ್ತಾಯಿತ್ತು ಇವಾಗ ಎಂಥದ್ದೂ ಇಲ್ಲ ಯಾವುದೂ ಬರಲ್ಲ ತುಂಬ ಚೆನ್ನಾಗಿದ್ದೀನಿ ಆರೋಗ್ಯವಾಗಿದ್ದೀನಿ ಇನ್ನೂ ಆವಾಗವಾಗ ನನ್ಗೆ ಬೋರ್ ಆಗ್ತಾಯಿತ್ತು ಮನ್ಸಿಗೆ ಬೇಜಾರಾಗ್ತಾಯಿತ್ತು ಇವಾಗ ಯೋಗ ಮಾಡೋದ್ರಿಂದ ಏಕಾಗ್ರತೆ ಇದೆ ಬುಕ್ ಎತ್ತಿ ಓದ್ತೀನಿ ಪುಸ್ತಕ ಆವಾಗವಾಗ ಬುಕ್ಗಳಲ್ಲಿ ಓದ್ತೀನಿ ಪುಸ್ತಕಗಳ ಹವ್ಯಾಸ ಮಾಡ್ಕೊಂಡಿದ್ದೀನಿ ಏಕಾಗ್ರತೆ ಬೆಳೆಸ್ಕೊಂಡಿದ್ದೀನಿ ಆರೋಗ್ಯ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಯಾವಾಗಲೂ ಉಲ್ಲಾಸದಿಂದ ಇರ್ತೀನಿ ಉಲ್ಲಾಸದಿಂದ ಇರ್ತೀನಿ ಕೈಕಾಲು ನೋವು ಇಲ್ಲ ಅಂದರೆ ಮೊದಲು ಬಾಡಿ ಸಪೋರ್ಟ್ ಮಾಡ್ತಯಿರಲಿಲ್ಲ ಈಗ ನನ್ನ ಬಾಡಿ ನನ್ಗೆ ಸಪೋರ್ಟ್ ಮಾಡುತ್ತೆ ನನ್ನ ಬಾಡಿ ನನ್ಗೆ ಖುಷಿ ಆಗುತ್ತೆ ಆರೋಗ್ಯದಿಂದ ಇದ್ದೀನಿ ಆರೋಗ್ಯವೇ ಭಾಗ್ಯ ತುಂಬ ಚೆನ್ನಾಗಿದ್ದೀನಿ ತುಂಬ ಕಂಫರ್ಟಬಲ್ ಆಗಿದ್ದೀನಿ ಮತ್ತೆ ದಿನಾ ಯೋಗ ಮಾಡ್ತೀನಿ ಮೊದಲು ನಾನು ಯೋಗ ಮಾಡ್ಬೇಕಂತ ಆಸೆ ಪಟ್ಟೆ ಕ್ಲಾಸ್ಗೆ ಹೋದೆ ಅಲ್ಲಲ್ಲಿ ಹೇಳಿ ಕೊಡ್ತಾಯಿದ್ರು ಮತ್ತೆ ಟಿ ವಿನಲ್ಲಿ ನೋಡಿ ಕಲಿತೆ ಚೆನ್ನಾಗಿ ಕಲಿತ್ಕೊಂಡಿದ್ದೀನಿ ಕೆಲವೊಂದು ಅದನ್ನು ಪ್ರತಿದಿನ ಹಾಗೆ ಅಭ್ಯಾಸ ಮಾಡ್ಕೊಳ್ತಾ ಈಗಲೂ ಮುಂದುವರೆಸ್ತಾಯಿದ್ದೀನಿ ಇದರಲ್ಲಿ ಒಂದು ಧನಾತ್ಮಕ ಒಂದು ಲಾಭವನ್ನು ಪಡ್ಕೊಂಡಿದ್ದೀನಿ ಋಣಾತ್ಮಕ ಒಂದು ಆಲೋಚನೆಗಳೆಲ್ಲವೂ ದೂರ ಆಗಿದೆ ಏನೇ ಆಗಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ ಪಾಸಿಟಿವ್ ಆಗಿ ಮಾತಾಡ್ತೀನಿ ನೆಗೆಟಿವ್ ಅನ್ನೋದು ಮನ್ಸಲ್ಲಿ ಬೆಳೆಸ್ಕೊಳಲ್ಲ ಇದರಿಂದ ನನಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಮತ್ತು ಸಜೆಷನೂ ಕೊಡ್ತೀನಿ ಯಾರಿಗೆ ಏನು ಆರೋಗ್ಯದಲ್ಲಿ ತೊಂದರೆ ಇದೆ ಅಂದರೆ ಏಕಾಗ್ರತೆ ಕಮ್ಮಿ ಇದೆ ಯೋಗ ಮಾಡೋದರಿಂದ ಎಲ್ಲವನ್ನೂ ಸುಧಾರಿಸ್ಕೋಬೋದು ಇದರಲ್ಲಿ ಲೈಫ್ ಲೀಡ್ ಮಾಡ್ಬೋದು ತುಂಬ ಚೆನ್ನಾಗಿದೆ ತುಂಬ ಇಂಟರ್ಸ್ಟಿಂಗ್ ಆಗಿದೆ ತುಂಬ ಖುಷಿ ಆಯಿತು ಇದು ಮಾಡೋದು ಆರೋಗ್ಯಕ್ಕೆ ತುಂಬ ಒಳ್ಳೇದು ಇದನ್ನ ಜನರು ಬಳಸ್ಕೋಬೇಕು ಏನೂ ಇತ್ತೀಚಿನ ದಿನಗಳಲ್ಲಿ ಯುವ ಜನತೆ ಇದ್ದಾರೊ ಯುವ ಜನತೆಗೆ ಯೋಗ ಮಾಡುವ ಒಂದು ಪ್ರಜ್ಞೆ ಅವರಲ್ಲಿ ಬರಬೇಕು ಯೋಗ ಯೋಗ ಅನ್ನೋ ಪ್ರಜ್ಞೆ ಅವ್ರಲ್ಲಿ ಬಂದಾಗ ಅವರು ಉತ್ತಮ ಜೀವನವನ್ನು ರೂಪಿಸ್ಕೊಳ್ಳೋದು ಮುಂದೆ ಸುಧಾರಿಸ್ಕೊಳ್ಳೋದು ಸಹಾಯ ಆಗುತ್ತೆ ಖಂಡಿತವಾಗಲೂ